ಹಾಂ ಹಲೋ ಹೇಳಿ ಹೌದು ಹೌದಾ ನಿನ್ನ ಊರು ಹೌದಾ ಹಾಂ ನಮ್ಮದು ಉಡುಪಿ ಡಿಸ್ಟಿಕ್ಕದು ಬರ್ತದೆ ಹಾಂ ನೀವು ಬರ್ಬೋದಲ್ಲ ಡೈಲಿ ಹಾಂ ಸರಿ ಅದು ನಮಗೆ ಶಿಫ್ಟ್ ಉಂಟು ನೀವು ಬೆಳಗ್ಗೆ ಸಹ ಕೊಡ್ತೇವೆ ಸಂಜೆ ಸಹ ಕೊಡ್ತೇವೆ ಅದಕ್ಕೆ ಸಂಜೆ ಲೇಟಾಗುವ್ರಿಗೆ ನಾವು ಬೆಳಗ್ಗೆ ಬೇಗ ಬರಲಿಕ್ಕಿರ್ತದೆ ಬೆಳಗ್ಗೆ ನಾವು ಬೇಗ ಸ್ಟಾರ್ಟ್ ಮಾಡ್ತಾ ಹೌದಾ ಹಾಂ

ಹೌದಾ ಹಾಂ ಮತ್ತು ನೀವು ನಮ್ಮದು ಇದು ಸದಸ್ಯತ್ವ ತಕೊಳ್ಳಬೇಕು ನಮ್ಮದು ಹತ್ತು ಸಾವಿರ ಅಂತ ಉಂಟು ಅದು ಮೂರು ಮೂರು ತಿಂಗಳು ಇಲ್ಲಾದರೆ ನಾಲ್ಕು ತಿಂಗಳಿಗೆ ಅದು ನಿಮ್ಮ ಟ್ರೈನಿಂಗ್ ಮೇಲೆ ಡಿಪೆಂಡ್ ಆಗಿರ್ತದೆ ನೀವೆಷ್ಟು ಬೇಗ ಕಲೀತಿರಿ ನಮ್ಮ ಟಾಸ್ಕ್ ಎಲ್ಲ ತುಂಬ ಕೊಡ್ತೇವೆ ನಾವು ಸೋ ಆ ಟಾಸ್ಕ್ ಪ್ರಕಾರ ನಿಮ್ಮದು ಗ್ರೋತ್ ಆಗ್ತಾ ಹೋಗ್ತದೆ ಹಾಗೆ ಹಾಂ ಹೊರಗಡೆ ಮ್ಯಾಚ್ ಮ್ಯಾಚೆಲ್ಲ ಹೋಗ್ತೀವಿ ತುಂಬ ಹೋಗ್ತೀವಿ ಹೊರಗಡೆ ಮ್ಯಾಚು ನಾವೇ ಕರ್ಕೊಂಡೋಗ್ತೀವಿ ಅದಕ್ಕೆ ಅದೆಲ್ಲ ನಿಮಗೆಲ್ಲ ಏನು ಇದಿಲ್ಲ ನಾವೇ ಕರ್ಕೊಂಡೋಗ್ತೀವಿ

ಹಾಂ ನೀವು ಬೇರೆ ಟೀಮಲ್ಲಿ ಆಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ನಮ್ಗೊಂದು ಮೊದಲು ನೀವು ತಿಳಿಸ್ಬೇಕು ನಾ ಟೀಮಲ್ಲಿ ಆಡಲಿಕ್ಕೋಗ್ತೇವೆ ಅಂತ ಅಂದರೆ ನಮ್ಮದೇ ಸಪ್ರೆಟ್ ಟೀಮ್ ಇದ್ದರೆ ನಾವದಕ್ಕೆ ನಾವು ಕೊಡುವುದಿಲ್ಲ ಪರ್ಮಿಷನ್ ಕೊಡುವುದಿಲ್ಲ ಹೋಗ್ಲಿಕ್ಕೆ

ಹಾಂ ನಿಮ್ಗೆ ಮೂರು ತಿಂಗಳು ಅಲ್ಲ ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ತುಂಬ ಜನ ಪಾಸ್ ಆಗಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಆಗದಿದ್ದರೆ ಮತ್ತೆ ನಾವು ಬೇರೆ ಎಂತ ನೋಡುವ ನೀವು ಮೂರು ನಾಲ್ಕು ತಿಂಗಳಲ್ಲಿ ಕಲೀತಿರಿ ಯಾಕಂದರೆ ನೀವು ಆಲ್ರೆಡಿ ನಿಮ್ಮದಾಗ್ತುಂಟಲ್ಲ ನೀವು ಮನೆ ಹತ್ರ ಎಲ್ಲ ಕಲಿಸಿದಿರಲ್ಲ ಸೊ ಹಾಗಾಗಿ ಏನು ಹಾಗೆ ಏನು ಪ್ರಾಬ್ಲಮ್ ಇಲ್ಲ ನಿನ್ನ ವೆಯ್ಟ್ ಎಷ್ಟು ಹೌದಾ ಹಾಗಾದರೆ ನೀವು ಹಾಂ ಅಂಡರ್ ಸಿಕ್ಸ್ಟಿ ಆಡಬೇಕು ಹಾಂ ಸಿಕ್ಸ್ಟಿ ಎಬೋವ್ ಮೇಲೆ ಆಡ್ಬೋದು ಆದರೂ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡ್ಬೇಕಾಗ್ತದೆ ನೀವು ಸಿಕ್ಸ್ಟಿ ಬಿಲೊ ಆಡಿದರೆ ಒಳ್ಳೆಯದು ಅಂತ ಅಂದರೆ ಸಿಕ್ಸ್ಟಿಗೆ ಅದೊಂದು ನೀವು ಬೆಳಗ್ಗೆ ಬರ್ತೀರಲ್ಲ ಆಗ ವೆಯ್ಟ್ ಲಾಸ್ ಆಗ್ತದೆ ತನ್ನಷ್ಟಕೆ ಸರಿ ಓಕೆ ಆಯಿತು ಅಷ್ಟೆ ಅಲ್ಲ ಹಾಂ ಹೈಟ್ ಪ್ರಾಬ್ಲಮ್ ಇಲ್ಲ ವೆಯ್ಟ್ ಪ್ರಾಬ್ಲಮ್ ಇರುವುದು ಓಕೆ ಓಕೆ ಸರಿ ಆಯಿತು ಹಾಂ ಸರಿ ನಾಳೆಯಿಂದ ಬನ್ನಿ ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಯಿತಾ ಸರಿ ಓಕೆ ಸರಿ ಸರಿ